ವಿದ್ಯಾರ್ಥಿ ಜೀವನ ನಾವು ವಿದ್ಯಾರ್ಥಿ ಆಗಿದ್ದಾಗ ನಾವು ಶಾಲಾ ಕಾಲೇಜ್ಗಳಲ್ಲಿ ಖೋಖೋವನ್ನ ಆಡ್ತಿದ್ದೆ ಖೋಖೋ ಅದು ಭಾಳ ಓಡಿಸ್ತವು ಭಾಳ ಓಡಬೇಕಾಗ್ತದೆ ನಾನು ನನ್ನ ಸ್ನೇಹಿತರು ಕೂಡ ಒಳ್ಳೆಯ ಆಟ್ದಾಗ ಭಾಳ ಚೆನ್ನಾಗಿ ಆಡಾಕೆ ಚೆನ್ನಾಗಿ ಆಟ ಆಡ್ತಿದ್ವಿ ಅದಕ್ಕೆ ನಮ್ಮ ಶಾಲ್ಯಾಗ ಮಾಸ್ಟ್ರ್ ನಮ್ನ ಹೋಗಿ ಆಟ ಆಡ್ರ್ಯಪ್ಪ ಅಂತ ಹೇಳಿ ಸೇರ್ಸಿದ್ರು ಅವ ನಾನೂ ನಮ್ಮ ನಮ್ಮ ಸ್ನೇಹಿತ ಒಬ್ಬವ ಇದ್ದ ಅವನೂ ಕೂಡ ಇಬ್ಬರು ಹೋಗಿ ಚೆನ್ನಾಗಿ ಖೋಖೋ ಆಡ್ತಿದ್ವಿ ಅದ್ರಾಗ ನಾವು ಭಾಳ ಸ್ಪೀಡ್ ಓಡಾದು ನೋಡಿ ನಮ್ಮ ಸರ್ ಖೋಖೋಗೆ ಸೇರ್ಸಿದ್ರು ಭಾಳ ಓಡ್ತಾನೆ ಇವ ಖೋಖೋ ಆಡು ನೂರು ಕಿಲೋಮೀಟ್ರಾ ರ ನೂರು ನೂರು ಮೀಟ್ರ್ ಓಡಾದು ನೂರು ಮೀಟ್ರ್ ಓಡಾ ನೂರು ಮೀಟ್ರ್ ರನ್ನಿಂಗ್ ಸೇರ್ಸಿದ್ರು ಆಗ ನಾನು ನನ್ನ ಪ್ರೆಂಡ್ ಬಸವರಾಜ ಇನ್ನೊಬ್ಬ ಅವಾ ಮಹೇಶ ಮೂವರು ಸೇರಿ ಖೋಖೋದಾಗೂ ನಾವು ಮೂವರು ಪಸ್ಟ್ ಪ್ಲೇಯರ್ಸ್ ನಾವೇ ಇದ್ದಿವಿ ಖೋಖೋದಲ್ಲಿ ಪಸ್ಟ್ ತ್ರೀ ಪ್ಲೇಯರ್ಸ್ ಚ ಆಟ ಮುಂದು ಇದ್ವಿ ಅಲ್ಲಿಂದ ಖೋಖೋದಾಗ ನಾವು ಭಾಳ ಒಂದು ಎಷ್ಟಪ್ಪ ಅಂದ್ರ ಖೋಖೋ ಅವ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಮಟ್ಟ ಖೋಖೋ ಅಡಕತ್ತಿದ್ವಿ ಅದ್ರ ಜೊತೆಗೆ ಒಬ್ಬ ವಿದ್ಯಾರ್ಥಿ ಎರಡು ಎರಡು ಆಟ ಸೇರ್ಕೆಬೋದಿತ್ತು ಅದ್ರಾಗ ನಾನು ನಾವು ಖೋಖೋ ಒಂದು ಇನ್ನೊಂದು ಒಬ್ಬ ಬಾ ಶಟಲ್ ಕಾಕ್ ಒಂದು ಸೇರ್ಕೆಂಡೆ ನಮ್ಮ ಸ್ನೇಹಿತ ಅವನು ಒಂದು ಖೋಖೋ ಅವ್ನು ಇನ್ನೊಬ್ಬ ಒಬ್ಬ ಬಾಲ್ ಬ್ಯಾಡ್ಮಿಟ ಸೇರ್ಕಂಡ ಇನ್ನೊಬ್ಬ ಕಬಡ್ಡಿ ಖೋಖೋ ಸೊ ಇದು ಭಾಳ ನಮ್ಮನ್ನ ಭಾಳ ಸದೃವ ಸದೃಢವಾಗಿ ಇಟ್ಟಿತ್ ನಾವು ಶಾಲಾ ಕಾಲೇಜ್ಗಳ ಇದ್ದಾಗ ಮುಂದ ನಾ ಕಾಲೇಜ್ಗೆ ಸೇರ್ಕೆಂಡಾಗ ಇಲ್ಲಿ ಧಾರವಾಡಕ್ಕ ಬಂದಾಗ ಧಾರವಾಡದಾಗ ಇಲ್ಲಿ ಕೂಡ ಖೋಖೊ ಸೇರ್ಕೆಬೇಕಿತ್ತು ಖೋಖೋ ನಾ ಇಲ್ಲಿ ಕೂಡ ಖೋಖೋ ಆಡಿದೆ ಖೋಖೋ ಇಲ್ಲಿ ಶಾಲಾ ಭಾಳ ಭಾಳ ದೊಡ್ಡ ಯುನಿವರ್ಸಿ ದೊಡ್ಡ ಕಾಲೇಜಿತ್ತು ಖೋಖೋ ಆಡೋದ್ರಾಗ ಭಾಳ ಸೆಲೆಕ್ಟ್ ಮಾಡಿಕ್ಯನಕ ಭಾಳ ಕಠಿಣ ಶ್ರಮ ವಹಿಸ್ಬೇಕಿತ್ತು ನಾವು ಆಯ್ಕೆ ಆಗ್ಬೇಕಪ್ಪ ಅಂದಿದರೆ ಭಾಳ ಆ ಕಠಿಣ ಶ್ರಮ ಪಡ್ಬೇಕಾಗಿತ್ತು ಆಗ ನಾನು ನಮ್ಮ ಮೂವರಾಗೆ ನಮ್ಮ ಸ್ನೇಹಿತ್ರು ಮೂವರು ಅವ್ರು ಬ್ಯಾರೆ ಬ್ಯಾರೆ ಕಡೆ ಹೋಗಿದ್ದರು ನಾ ಒಬ್ನ ಈ ಕಡೆ ಬಂದಿದ್ದೆ ಇಲ್ಲಿ ನಾನು ಖೋಖೋ ಆಡಿದೆ ಆಮೇಲೆ ಅದ್ರ ಜೊತೆಗೆ ಹನ್ನೆರಡು ಕಿಲೋಮೀಟ್ರ್ ಓಟ ಹನ್ನೆರಡು ಕಿಲೋಮೀಟ್ರ್ ಓಟ ಅದ್ರಾಗು ಕೂಡ ಜಾಯ್ನಾದೆ ಸೋ ಒಂದು ನಾಲ್ಕು ವರ್ಷ ಆ ಆಟ ಆಡ್ತಾ ಒಳ್ಳೆಯ ಇಲ್ಲಿ ಕಾಲೇಜ್ ವಾತಾವರಣ ಚೆನ್ನಾಗಿತ್ತು ಓದದ್ಕು ಕೂಡ ಅದು ದೈಹಿಕವಾಗಿ ಸದ್ ದೈಹಿಕವಾಗಿ ನಾವು ಗಟ್ಟಿಯಾಗಲಿಕ್ಕೆ ಗಟ್ಟಿಯಾಗಕ್ಕೂ ಕೂಡ ಅದು ಸಹಾಯ ಮಾಡ್ತು ಆವಾಗ ಮತ್ತೆ ನಾವು ಶಾಲ್ಯಾಗ ಒಳ್ಳೆಯ ನೂರು ನೂರು ಮೀಟರ್ ಓಟ್ದಾಗ ನಾನು ಪಸ್ಟ್ ಬಂದಿದ್ದೆ ಅವಾಗ ಯುನಿವರ್ಸಿಟಿಯಿಂದ ಕೂಡ ನಮಗೆ ಬಹುಮಾನವನ್ನ ಕೊಟ್ಟದ್ದರು ಆಗ ನಮ್ಮ ಶಾಲೆ ಕಾಲೇಜಲ್ಲು ಕೂಡ ಕೋಟ ಕೂಡ ಕೊಟ್ಟಿದ್ದರು ಒಂದು ಕೋಟಾ ಯಾರು ವಿದ್ಯಾರ್ಥಿಗಳ ಇದನ್ನ ಮಾಡ್ತಾರೆ ಆಟ್ದಾಗ ಯಾರು ಪಶ್ಟ್ ಬರ್ತಾರೆ ಅವರಿಗೆ ಒಂದು ಸ್ವಲ್ಪ ಒಂಥರಾ ಮೀಸಲಾತಿ ಥರ ಅವರಿಗೂ ಕೂಡ ಒಂದು ಇದು ಇತ್ತು ಮೀಸಲಾತಿ ಕೊಡುವಂಥಾ ಒಂದು ಹತ್ತು ಪರ್ಸೆಂಟ್ ಏನೋ ಒಂದು ಸೀಟ್ ಎಲ್ಲ ಸಿಗ್ತಿದ್ವು ಹೀಗೆ ಎಮ್ ಎಸ್ ಸಿ ಮಾಡಿದ್ರ ಯಾ ಬ್ಯಾರೆ ಬೇರೆಯಾ ಕೃಷಿಗೆ ಸಂಬಂಧಪಟ್ಟ ಯಾವ್ದಾದರೂ ಕೋರ್ಸು ಹೈಯರ್ ಸ್ಟ ಉನ್ನತ ಉನ್ನತ ಶಿಕ್ಷಣ ಮುಂದ್ವರ್ಸಲಿಕ್ಕೆ ಸೋ ನಾನು ಕೂಡ ನಾನೂ ಕೂಡ ಎಮ್ ಎಸ್ ಸಿ ಇನ್ ಅಗ್ರೀ ಎಮ್ ಎಸ್ ಸೀ ಅಗ್ರೋನಮಿ ಜಾಯಿನ್ ಆಗಲಿಕ್ಕೆ ಕೂಡ ಇದು ಆಟ ಸಹಾಯಕ್ಕೆ ಬಂತು ಸೊ ಯಾವ ಯಾನು ನಾನು ವಿದ್ಯಾರ್ಥಿಗಳಿಗೆ ಈಗ ಸಮ ಈಗ ಸಮಾಜ ಕೂಡ ವಿದ್ಯಾರ್ಥಿಗಳನ್ನ ಯಾರು ಸ್ಪೋರ್ಟ್ಸ್ ಆಡ್ತಾರೆ ಯಾರು ಸ್ಪೋರ್ಟ್ಸಲ್ಲಿ ಯಾರು ಮುಂದೆ ಅದಾರ ಅವ್ರ್ಗೇ ಸಮಾಜ ಕೂಡ ವಿದ್ಯಾರ್ಥಿಗಳು ಕೂಡ ಪ್ರೋತ್ಸಾಹ ನಮ್ಮ ಸ್ನೇಹಿತರು ಕೂಡ ಪ್ರೋತ್ಸಾಹ ಮಾಡ್ತಿದ್ದರು ವಿದ್ಯಾರ್ಥಿಗಳಿಗೂ ಕೂಡ ಪ್ರೋತ್ಸಾಹ ಮಾಡ್ತಾರೆ ನೆಕ್ಸ್ಟ್ ನಮ್ಮ ಮ್ಯಾ ಕಾಲೇಜ್ ಲೆಚ್ಚರ್ಸೂ ನೆಕ್ಸ್ಟ್ ಪ್ರಿನ್ಸಿಪಲ್ಲೂ ಈಗ ಮತ್ತು ಒಳ್ಳೆಯ ನೀವು ರಾಷ್ಟ್ರಮಟ್ಟಕ್ಕೆ ಹಿಂಗ್ ಏನಾದರು ಹೋದ ಹೋದರೆ ರಾಜ್ಯ ಕೂಡ ಕೂಡ ನಿಮ್ಮನ್ನ ಗುರುತಿಸ್ತದೆ ಸೊ ಈ ಸಮಾಜ ಕೂಡ ಬಹಳ ಬದಲಾಗಿದೆ ಈಗ ಬಹಳ ಲೈವ್ ಸ್ಪೋರ್ಟ್ಸ್ ಎಲ ಲೈವ್ ನೋಡ್ತಿದಾರೆ ಈಗೆಲ್ಲ ಸೊ ನಾ ವಿದ್ಯಾರ್ಥಿಗಳು ಅದಾರು ನಾನು ಕೂಡ ಆಯಿತು ನಮ್ಮ ಸ್ನೇಹಿತ್ರ ಆತು ಎಲ್ಲರೂ ಕೂಡ ಸ್ಪೋರ್ಟ್ಸನ್ನ ವೃತ್ತಿಯಾಗಿ ತಗಬೋದು ಈಗ ಅಂಥಾ ಕಾಲ ಬಂದಿದೆ ಆದ್ರ ಬಾಳ ಸ್ಪರ್ಧೆ ಇರೋದರಿಂದ ನಾವು ಭಾಳ ಕಠಿಣ ಶ್ರಮ ವಹಿಸ್ಬೇಕು ಇಲ್ಲಂದರೆ ಇಲ್ಲಂದರೆ ಕೇವಲ ಆಟವನ್ನ ನಾವು ಇದನ್ನ ಇಟ್ಕಂಡ್ರೇ ಚಸ್ ಸಾಕು ಅಷ್ಟೆ ದೈಹಿಕವಾಗಿ ಒಂತರ ಹವ್ಯಾಸವಾಗಿ ಇಟ್ಕಂಡು ಬೇರೆ ಯಾವ್ದಾದರು ಒಂದು ಕ್ಷೇತ್ರದಲ್ಲಿ ಮುಂದ್ವರಿಲಿಕ್ಕೆ ಇದು ಸಾಕಾಗತ್ತೆ ಸೋ ಮತ್ತು ವಿದ್ಯಾರ್ಥಿಗಳು ಯಾರು ಅದರಪ್ಪಾ ಅಂದರೆ ನಮ್ಮ ಬೇರೆ ಒಬ್ಬ ಇದ್ದ ಸುನಿಲ್ ಅಂತ ಅವನು ಕುಸ್ತಿಯ ಆಟ ಆಡ್ತಿದ್ದ ಕುಸ್ತಿ ಅವನು ಕುಸ್ತಿ ನವೋದಯ ಶಾಲ್ಯಾಗ ಇದ್ದವ ನವೋದಯ ಶಾಲೆಗೆ ಕುಸ್ತಿ ಅಲ್ಲಿ ರಾಷ್ಟ್ರಮಟ್ಟದ ಮಟ್ಟ ಹೋಗಿದ್ದವ ಕುಸ್ತಿ ಸೊ ಅವ್ನಿಗೆ ಇಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಕೂಡ ಆ ಒಂದು ಕೋಟ ಹೆಲ್ಪ್ ಆಯ್ತು ಅವನಿಗೆ ಮತ್ತೆ ಇಲ್ಲಿ ಕೂಡ ಅವ್ನು ಸ್ಪೋರ್ಟ್ಸಲ್ಲಿ ಚೆನ್ನಾಗಿರೋದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ನ ಗೊತ್ತಾಗಿದ್ದ ಅವನು ಅದಕ್ಕೆ ಅವನು ಗೊತ್ತಾಗಿದ್ಕ ಅವ್ನ್ಗೆ ಒಳ್ಳೆಯ ಅವನು ಕೂಡ ಕೈಲಿ ಕಾ ನಮ್ಮ ಶಾಲೆಗೆ ಅವ್ನ ಲೀಡ್ರ್ ಮಾಡಿದ್ವಿ ನೆಕ್ಸ್ಟ್ ಅವನು ಬೇರೆ ಬೇರೆ ಲೀಡ್ರ್ ಆದ ಭಾಳ ಅವ್ನ್ಗೆಲ್ಲ ಇಲ್ಲಿ ಕಾಲೇಜ್ನ್ಯಾಗ ಎಲ್ಲಾ ಲೆಚ್ಚರ್ಸ್ಗೆ ಗೊತ್ತಾದ ಎಲ್ಲಾ ಟೀಚರ್ಸ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾದ ಅದು ಕೂಡ ಅವ್ನ್ಗೆ ಬಹಳ ಹೆಲ್ಪ್ ಆಯಿತು ಮುಂದೆ ಅವ್ನ್ಗ ಯಾವ್ದಾದರು ಎಲ್ಲಿಯಾದರು ಹೋಗ್ಬೇಕಂದರೆ ಅವ್ನ ಸುಮ್ಮನೆ ಸ್ವಲ್ಪ ಬಡವ ಇದ್ದ ಸೊ ಎಲ್ಲ ವಿದ್ಯಾರ್ಥಿಗಳು ಅವ್ನ್ಗೆ ಚೆನ್ನಾಗಿ ಆಟ ಆಡ್ತಾನೆ ಅಂತೇಳಿ ಎಲ್ಲರೂ ಸಹಾಯ ಮಾಡ್ತಿದ್ದರು ನಾವು ಕೂಡ ಅವ್ನಿಗೆ ಸ್ವಲ್ಪ ಹಣವನ್ನ ಕೊಟ್ಟಿದ್ವಿ ನೆಕ್ಸ್ಟ್ ಹೇಳ್ಬಕಪ್ಪ ಅಂದ್ರ ಈಗ ನಮ್ಮ ಬಹಳ ವಿದ್ಯ ಈಗಿನ ವಿದ್ಯಾರ್ಥಿಗಾಗಿ ನಾ ಬಹಳ ನಮ್ಮ ಸ್ನೇಹಿತ್ರ ಅವರೂ ಬಹಳ ಈಗ ಅವರು ಕೂಡ ಈಗ ಆಟವನ್ನು ಆಡ್ತಿದ್ದಾರೆ ಅವರು ಒಬ್ಬೊಬ್ರದ ಆಗಲೇ ಮದುವೆ ಕೂಡ ಆಗಿದೆ ಅವರು ತಮ್ಮ ಮಕ್ಳು ಅವಾಗಲೆ ಒಂದು ಆರು ಏಳು ವರ್ಷ ಇದಾರೆ ಅಲ್ಲೇ ಸೊ ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವ್ರ್ಗು ಈಗ ಹಸಿವು ಆಟದಲ್ಲಿ ಮುಂದ್ವರ್ಸ್ಬೇಕು ಅಂತೇಳಿ ಅವರೂ ಕೂಡ ಸಣ್ಣ ಮಗ ಸಣ್ಣ ಚಿಕ್ಕವ್ರಿದ್ದಾಗಲೇ ಅವ್ರಿಗೆ ಈಗಾಲೇ ಟ್ರೈನಿಂಗ್ ಕ್ಯಾಂಪ್ಸ್ ಭಾಳ ಟ್ರೈನಿಂಗ್ ಕ್ಯಾಂಪ್ಸ್ ಅದಾವು ಆ ಟ್ರೈನಿಂಗ್ ಕ್ಯಾಂಪ್ ಒಳಗೆ ಈ ಗ್ಯಾಪಂಗ್ ಒಬ್ಬ ಕ್ರಿಕೆಟಿಗ ಹೋಗ್ಯಾನ ಒಬ್ಬವ ಬಾಲ್ ಬ್ಯಾಡ್ಮಿಟನ್ ಆಡಕತ್ತಾನ ಒಬ್ಬವ್ವಾ ಶಟಲ್ ಕಾಕ್ ಹೀಗೆ ಮತ್ತು ಉ ಪುಟ್ಬಾಲ್ ಕೂಡ ಆಡ್ತಿದಾರೆ ಈಗ ಸೊ ಸೊ ಈಗ ಸಮಾಜ ಕೂಡ ಗುರ್ತ್ಸತ್ತೆ ಒಳ್ಳೆಯ ತರಬೇತಿ ಕೇಂದ್ರ ಕೂಡ ಈಗ ಭಾಳ ಓಪನ್ ಆಗ್ಯಾವು ತರಬೇತಿ ಕೇಂದ್ರ ಕೂಡ ನಾ ಜಾಯ್ನ್ ಆಗಿ ಅವರು ಆಟ ಆಡದ್ರಾಗ ಮುಂದು ಇದ್ರ ಅವ್ರ್ನ ಅದ್ರಲ್ಲಿ ನಾವು ಮುಂದ್ವರ್ಸ್ಬೌದು ಇಲ್ಲ ಶಿಕ್ಷಣ್ದಾಗ ಮುಂದಿದ್ರ ಶಿಕ್ಷಣಕ್ಕೆ ಕೂಡ ಹೆಚ್ಚಿನ ಒತ್ತನ್ನ ಕೊಡಬೇಕಾಕ್ಕತಿ ಸೊ ಆವಾಗ ನಮ್ಮ ವಿದ್ಯ ನಮ್ಮ ಅವರು ಹೆಂಗೆ ಎದರಲ್ಲಿ ಚೆನ್ನಾಗಿ ಯಾವ ಆಟ ಯಾವ್ದು ಆಟ್ದದ ಚೆನ್ನಾಗಿ ಆಡ್ತಾರೋ ಅಥ್ವಾ ಯಾವ ಇದರಲ್ಲಿ ಅವ್ರ್ಗೆ ಆಸಕ್ತಿ ಐತಿ ಅದ್ರಾಗ ನಾವು ಕಳಸ್ತೇವೆ ಅವ್ರ್ನ ಮುಂದ್ವರ್ಸ್ತೀವಿ ಅವರಿಗೆಲ್ಲ ನಾವು ಪ್ರೋತ್ಸಾಹ ಕೊಡ್ತೀವಿ ಈಗ ಭಾಳಾ ಶಾಲೆಗು ಕೂಡ ಕ್ರೀಡೆ ಎಲ್ಲ ಶಾಲೆಗು ಕೂಡ ಈಗ ಗೌರ್ಮೆಂಟು ಒಂದು ಯಾವುದೋ ಕಾನೂನು ತಂದಿರ್ಬೇಕು ಎಲ್ಲ ಶಾಲೆಗೂ ಕ್ರೀಡಾಂಗಣ ಇರ್ಬೇಕಂತ ಹೇಳ್ಯಾರ ಕ್ರೀಡಾಂಗಣ ಇರಲೇ ಬೇಕಂತ ಗೌರ್ಮೆಂಟು ಭಾಳ ಶ ಅಷ್ ಏನೋ ವಿದ್ಯಾರ್ಥಿಗಳಿಗೆ ನಾವು ಒಳ್ಳೆಯ ಊಟವೇನು ಶಾಲೆಲಿ ಸಿಕ್ತಾಯಿದೇ ಮತ್ತು ಈಗ್ ವಾರದಲ್ಲಿ ಎರಡು ದಿನ ಯಾ ತತ್ತಿ ಕೊಡ್ತಾರೆ ನೆಕ್ಷ್ಟ ಪಿ ಟಿ ಮಾಸ್ಟ್ರ್ ಇರ್ತಾನೆ ಶಾಲ್ಯಾಗ ಶನಿವಾರ ದಿನ ಭಾಳ ಅದಕ್ಕೋಸ್ಕರನೇ ಶನಿವಾರನ ಮೀಸಲಾಗಿ ಇಟ್ಟಿರ್ತಾರೆ ದೈಹಿಕವಾಗಿ ಸದೃಢ ಆಗ್ಲಂತ ಶನಿವಾರ ದಿನ ನಮ್ಮ ಶಾಲ್ಯಾಗ ವ್ಯಾಯಾಮ ಇರ್ತಿತ್ತು ಅದಾದ ನಂತರ ಇವು ಆಟಗಳನ್ನ ಶನಿವಾರ ಆಟಗಳನ್ನ ಆಡಸ್ತಿದ್ದರು ನಮ್ಮ ಶಾಲ್ಯಾಗ ಇಲ್ ಇಸೋ ಸರ್ಕಾರವು ಕೂಡ ದೈಹಿಕ ಶಿಕ್ಷಣ ಅಂತೇಳಿ ಕಡ್ಡಾಯವನ್ನಾಗದೆ ಕಡ್ಡಾಯ ದೈಹಿಕ ಶಿಕ್ಷಣ ಅಂತ ಹ್ಞೂ ಒಂದು ಒಂದು ಒಂದು ವಿಷಯಾನು ಕೂಡ ಸೇರ್ಸೈತಿ ಹಾಂ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು ಕೇಳ್ಕೆಂತೀನಿ ಎಲ್ಲರೂ ಕೂಡ ವಿದ್ ಯಾವ್ದಾದರೂ ಒಂದು ಸ್ಪೋರ್ಟ್ಸನ್ನ ಉತ್ತಮವಾಗಿದ್ದಲ್ಲಿ ಅದರ ಸ್ಪೋರ್ಟ್ಸಲ್ಲಿ ನಾವು ಭಾಳ ಚೆನ್ನಾಗ್ ಆಡ್ತಿದ್ದಲ್ಲಿ ಅದನ್ನ ನಾವು ತಗಬೋದು ಮುಂದೆ ಅದನ್ನ ನಾವು ಅದನ್ನ ಒಂದು ವೃತ್ತಿಯಾಗಿ ಸ್ವೀಕರಿಸಬಹುದು ಬಡ ವಿದ್ಯಾರ್ಥಿಗಳು ಉದಾ ಈಗ ಕ್ರೀಡಾನು ನಾವು ನೋಡಿದೆ ಒಲಿಪಿಂಕ್ಸಾಗ ಈಗ ನೀರಜ್ ಚೋಪ್ರಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾವ್ಲಿನ್ನ್ಯಾಗ ಗೋಲ್ಡನ್ನ ಗೆದ್ಕಂಬಂದಾಗ ಅದು ಬಹಳ ಜನರಿಗೆ ಒಂಥರ ಪ್ರೋತ್ಸಾಹ ಮಾಡ್ದಂಗೆ ಆತು ಅದಕ್ಕೋಸ್ಕರ ಎಲ್ಲರೂ ಯಾರು ಉತ್ತಮವಾಗೆ ಸ್ಪೋರ್ಟ್ಸಲ್ಲಿ ಭಾಗಿ ಆಗಿದ್ದರೆ ಸೇರ್ಸ್ಕ ಆಟವನ್ನ ಮುಂದ್ವರ್ಸ್ಬಹುದು